ಎರಡು ಹತ್ತು ಸಾವಿರದ ಎಂಟ್ನೂರ ಅರುವತ್ತೊಂಬತ್ತು ಹದಿನಾಲ್ಕು ನಾಲ್ಕು ಸಾವಿರದ ಎಂಟ್ನೂರ ತೊಂಬತ್ತೊಂದು ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಐವತ್ತು ಹದಿನೈದು ಎಂಟು ಸಾವಿರದ ಒಂಬೈನೂರ ನಲ್ವತ್ತೇಳು ಹದಿನೇಳು ಮೂರು ಸಾವಿರದ ಒಂಬೈನೂರ ಐವತ್ತೈದು ಐದು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಂಟು ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಹದಿನಾರು ಒಂದು ಎರಡು ಸಾವಿರ ಹದಿನೇಳು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಹದಿನೆಂಟು ಒಂಬತ್ತು ಸಾವಿರದ ಒಂಬೈನೂರ ಐವತ್ಮೂರು